ಅಂದರೆ ಉತ್ತರ ಭಾರತನ ಹಾಗೂ ದಕ್ಷಿಣ ಭಾರತಕ್ಕೆ ಬಂದೆ ಅಂದರೆ ತುಂಬ ತುಂಬ ವ್ಯತ್ಯಾಸಗಳಿರ್ತವೆ ಅವರು ಮಾಡೋ ಆಹಾರ ಇರ್ಬೋದು ಆಹಾರವೂ ತುಂಬ ತುಂಬ ವ್ಯತ್ಯಾಸ ಇರುತ್ತೆ ನಮ್ಮ ಕಡೆ ಬೇರೆ ರಾಗಿ ಯೂಸ್ ಮಾಡಿದ್ರೆ ಅವರು ರಾಗಿ ಯೂಸ್ ಮಾಡೋಲ್ಲ ಬೇರೆಯದೆ ಬೇರೆ ಇನ್ನೇನೋ ರೈಸು ಬೇರೆಯದು ಎಲ್ಲ ಇದು ಮಾಡ್ತೀವಿ ಆದರೆ ಅವರು ಬರೀ ಜಂಕ್ ಫುಡ್ ಜಾಸ್ತಿ ಯೂಸ್ ಮಾಡ್ತಾರೆ ಆಮೇಲೆ ಸ್ನ್ಯಾಕ್ಸು ಪನ್ನೀರು ಆಮೇಲೆ ಪಿಜ್ಜಾ ಬರ್ಗರ್ ಈ ರೀತಿಯೆಲ್ಲ ಈ ರೀತಿ ತುಂಬ ಅವರು ಯೂಸ್ ಮಾಡ್ತಾರೆ ನೂಡಲ್ಸ್ ಇರ್ಬೋದು ಅಥವಾ ಅವರು ತುಂಬ ಯೂಸ್ ಮಾಡ್ತಾರೆ ಆಮೇಲೆ ಆಹಾ ಆಮೇಲೆ ಡ್ರೆಸ್ಸಸ್ ಇರ್ಬೋದು ಬಾ ಉಡುಗೆ ತೊಡುಗೆಗಳದೂ ತುಂಬ ವ್ಯತ್ಯಾಸ ಏನಿರುತ್ತೆ ನಮ್ಮ ಕಡೆ ಸೀರೆ ಇದೆ ಅವ್ರ ಕಡೆ ಬೇರೆ ಥರ ಇರುತ್ತೆ ಸೀರೆ ರೂಪದಲ್ಲೇ ಬೇರೆ ಥರ ಥರ ಇರುತ್ತೆ ಆಮೇಲೆ ಭಾಷೆ ಅಂತ ಬಂದ ಕಡೆ ನಮ್ಮ ಕಡೆ ಕನ್ನಡ ತಮಿಳ್ ತೆಲುಗು ಆಮೇಲೆ ಮರಾಠಿ ಅದು ಯೂಸ್ ಮಾಡಿದರೆ ಅವ್ರ ಕಡೆ ಬಂದ್ಬಿಟ್ಟು ನೇಪಾಲಿ ಆಮೇಲೆ ನೇಪಾಲಿ ಬೇರೆ ಬೇರೆ ಮ ಯಮ್ಮಿ ಜಮ್ಮಿ ಅದು ಯಾವ್ದದೋ ಎಲ್ಲ ಯೂಸ್ ಮಾಡ್ತಾರೆ ಆಮೇಲೆ ಸಂಸ್ಕೃತನೂ ಅಷ್ಟೇ ತುಂಬ ತುಂಬ ಅಂದರೆ ನಮ್ಮ ಕಡೆ ನಮ್ಮ ಕಡೆ ನೃತ್ಯ ಪ್ರದರ್ಶನ ಒಂಥರ ಇದ್ದರೆ ಅವ್ರ ಕಡೆ ನೃತ್ಯ ಪ್ರದರ್ಶನವೇ ಬೇರೆ ಥರದೇ ನಮ್ಮ ಕಡೆ ಕೋಚಿಪುಡಿಯಿದೆ ಅವ್ರ ಕಡೆ ಬೇರೆ ಥರ ನೃತ್ಯ ಪ್ರದರ್ಶನ ಇರುತ್ತೆ ಈ ರೀತಿ ತುಂಬ ವ್ಯತ್ಯಾಸಗಳು ಇದೆ